ಹಲೋ ನಾನು ಬಿಂದು ಅಂತ ಇದು ಓಲಾ ಕ್ಯಾಬ್ ಅವರಾ ನಾನು ಮೊನ್ನೆ ತಾನೇ ಒಂದು ಕ್ಯಾಬನ್ನ ಕ್ಯಾನ್ಸಲ್ ಮಾಡಿದ್ದೆ ಅದಕ್ಕೆ ನಾನು ಹಣ ಕೂಡ ಪೇ ಮಾಡಿದ್ದೆ ಸೋ ನನ್ನ ವಾಲೆಟ್ಗೆ ಇನ್ನೂ ಅಮೌಂಟ್ ಬಂದಿಲ್ಲ ನಾ ಹಣ ಪೇ ಮಾಡಿದ್ದು ಐನೂರು ರೂಪಾಯಿ ಕೃಷ್ಣನಗರಿಂದ ಮೆಜೆಸ್ಟಿಕ್ಗೆ ಯಾವುದೋ ಪಸ್ನಲ್ ರೀಸನ್ಗೆ ನಾನು ಓಲಾ ಕ್ಯಾಬನ್ನ ಕ್ಯಾನ್ಸಲ್ ಮಾಡಿದೆ ಸೋ ನಾನು ಏನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮಗೆ ಅಂದರೆ ಹಮೌಂಟ್ ಫೈ ಹಂಡ್ರೆಡ್ ಅಮೌಂಟನ್ನ ಓಲಾ ವಾಲೆಟ್ಗೆ ಈಗಲೇ ಆದರೆ ಇಲ್ಲ ಅಂದರೆ ನನ್ನ ಡೈರೆಕ್ಟ್ ಅಕೌಂಟ್ಗೆ ಇಲ್ಲಾಂದರೆ ಯು ಪಿ ಐ ಟ್ರಾನ್ಸ್ಫರ್ ಮಾಡಿ ನನಗೆ ಸ್ವಲ್ಪ ಅರ್ಜೆಂಟ್ ಇದೆ ಅಮೌಂಟಿಂದು ಸೋ ಐ ಆಮ್ ರಿಕ್ವೆಸ್ಟಿಂಗ್ ನಿಮಗೆ ಪ್ಲೀಸ್ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಎಷ್ಟು ಅಂದರೆ ಫೈ ಹಂಡ್ರೆಡ ನಾನು ಪೇ ಮಾಡಿದ್ದೆ ಅದು ಇದು ಸರ್ವಿಸ್ ಎಲ್ಲ ಅಂತ ಕಟ್ಟಾದ್ರು ಫೋರ್ ಫಿಫ್ಟಿ ನನ್ನ ಅಕೌಂಟಿಗೆ ಬರಬೇಕು ಸೋ ಅದನ್ನು ನನಗೆ ರಿಟರ್ನ್ ಮಾಡಿ ಥ್ಯಾಂಕ್ ಯು ಸೋ ಮಚ್